ಹೌದು ಹಾಂ ಹೇಳಿ ಏನಾಗಬೇಕಿತ್ತು

ಹೌದು ಹೌದಾ ನಿಮ್ಮ ವಯಸ್ಸೇನು ಎಷ್ಟು ತೂಕ ಇದ್ದೀರಾ ಹೌದಾ ಏನಾದ್ರೂ ಎಕ್ಸೆಸೈಜ್ ವಾಕಿಂಗ್ ಏನಾದ್ರೂ ಮಾಡ್ತೀರಾ ಡೈಲಿ ಹೌದಾ ಕಾಲು ಏನಾದ್ರೂ ಊತ ಬರುತ್ತಾ ಹೌದಾ ಇದಕ್ಕೂ ಮುಂಚೆ ಯಾವ್ದಾದ್ರೂ ಡಾಕ್ಟರ್ಸ್ಗೆ ಏನಾದ್ರೂ ತೋರಿಸಿದ್ರಾ ಊಂ ಹ್ಞೂ ಊಂ ಹ್ಞೂ ಹೌದಾ ಅವ್ರು ಏನಾದರೂ ಸಲಹೆ ಕೊಟ್ಟಿದ್ದರಾ ಹೌದಾ ಅವ್ರು ಏನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಅಂತ ಹೇಳ್ಬೋದಾ ನೆನ್ಪು ಇದೆಯಾ ಇದು ಹಚ್ಚಲಿಕ್ಕೆ ಆಯಿಲ್ ಥರ ಏನಾದ್ರೂ ಕೊಟ್ಟಿದ್ದರಾ ಫಿಸಿಯೋತೆರಪಿ ಆ ಥರ ಏನಾದ್ರೂ ರೆಫ್ರೆನ್ಸ್ ಮಾಡಿದ್ದರಾ ಹೌದಾ ಬಿ ಪಿ ಶುಗರ್ ಏನಾದ್ರೂ ಇದೆಯಾ ಹೌದಾ ಒಂದು ಸಾರಿ ನೀವು ಹಾಸ್ಪೆಟಲಿಗೆ ಬನ್ನಿ ಕೆಲವು ಟೆಸ್ಟ್ ಇದೆ ಅದೆಲ್ಲ ಮಾಡಿಬಿಟ್ಟು ನೋಡೋಣ ಏನ್ ಆಗಿದೆ ಅಂತ ಆಮೇಲೆ ಅದು ಏನು ಮೆಡಿಸನ್ ಕೊಡೋಣ ಓಕೆ ಪ ಬಾಯ್